ಅಲೋ ಆ ಅಲೋ ಹಲೋ ಆ ಹೌದು ನೀವು ಯಾರು ಆ ಏನು ಸರಿ ಏನು ರೂಪರೇಖಾ ಏನಾಯಿತು

ಆ

ಹಾಂ ನಾ ಹೇಳ್ತೆ ಎಷ್ಟು ದಿವಸ ಜ್ವರ ಬಂತು ನಿಮಗೆ ಮದ್ದು ತಂದಿದ್ದೀರಾ ಆ ಆ ಮದ್ದು ತಂದಿದ್ದೀರಾ ಯಾರ ಹತ್ರ ತಂದದ್ದು ನೀವು ಮದ್ದು ಡಾಕ್ಟ್ರ್ ಹತ್ತಿರಾನಾ ಹಾಂ ಆ ಯಾನ್ ಆ ಆ ಜ್ವರ ಬಿಟ್ಟಿದೆ ಈಗ

ಆ ಅದಿಕ್ಕೆ ಹಾಂ ಅದಕ್ಕೆ ನೀವು ಜ್ವರ ಬಂದದಲ್ಲಾ ಸರಿಯಾಗಿ ನೀರು ಕುಡಿಯಬೇಕು ಗೊತ್ತಾಯಿತಾ ಬಿಸಿನೀರು ಕಾದು ಆರಿದ ಬಿಸಿನೀರು ಕುಡಿಯಬೇಕು ಗೊತ್ತಾಯಿತಾ ಮತ್ತು ಅ ಆದಷ್ಟು ಗಂಜಿ ಉಪಯೋಗ ಮಾಡಿ ಗಂಜಿ ತರಕಾರಿ ನೀರಿನಾಂಶ ಆದಷ್ಟು ಜಾಸ್ತಿ ಹೋಗಬೇಕು ಪದ್ ಮಾಡಬೇಕು ಗಂಜಿ ಒಟ್ಟಿಗೆ ತರಕಾರಿ ಸಹ ತಿನ್ಬೇಕು ತರಕಾರಿ ತಿನ್ನೋದರಿಂದ ಏನಾಗ್ತದೆ ಮೋಶನ್ ಕರೆಕ್ಟ್ ಆಗ್ತದೆ ನಿಮಗೆ ಗೊತ್ತಾಯಿತಾ ಪೈಕಾನೆ ಕರೆಕ್ಟ್ ಆಗ್ತದೆ ಮತ್ತು ಎಣ್ಣೆ ವಸ್ತುಗಳನ್ನು ತಿನ್ನಬಾರ್ದು ಖಾರ ಹೆಚ್ಚು ಖಾರ ತೆಕೊಳ್ಬಾರದು ಹಾಗೆ ಮಾಡಿ ಮತ್ತೆ ಡಾಕ್ಟ್ರದು ಮದ್ದು ಮುಗ್ದದ್ ಇದ್ರೆ ಪರ್ವಾಗಿಲ್ಲ ನಿಲ್ಲಿಸಿ ಆಯಿತಾ ಮತ್ತು ಫುಡ್ಡು ಎಂತ ಸಹ ತಕೊಳ್ಬ ಆದರೆ ನೀರಿನಾಂಶ ಜಾಸ್ತಿ ತಕೊಳ್ಳಿ ಯಾವ್ದಾದರೂ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ತಕೊಳ್ಳಿ ತರಕಾರಿ ತಿನ್ನಿ ಮತ್ತು ಗಂಜಿ ಆದಷ್ಟು ನೀರಿನಾಂಶ ಜಾಸ್ತಿ ಇರುವಂಥ ಆಹಾರವನ್ನು ತಕ್ಕೊಳ್ಳಿ ಆಯಿತಾ ಹ್ಞೂ ಹ್ಞೂ ಆಯ್ತು ಆಯ್ತು ಹ್ಞೂ